ನೋಡಿರಿ ನಾ ಈಗ ಪಿ ಯು ಸಿ ಫಸ್ಟ್ ಇಯರ್ ಇದ್ದೀನಿ ರಿ ನಮ್ಮ ಶಾ ಕಾಲೇಜ್ನ್ಯಾಗ ಇಂಟರ್ಸ್ ಕಾಲೇಜ್ ಕಾಂಪಿಟೇಷನ್ ಅದರಿ ಬೇರೆ ಕಾಲೇಜ್ ಸಂಗಡ ನಮ್ಮ ಕಾಲೇಜಾ ಸ್ಪೋರ್ಟ್ಸ್ ಆಟಾಡೊದರಿ ನಮ್ಮ ಕಾಲೇಜ್ನಾಗ ನಂಗೆ ಕ್ರಿಕೆಟ್ ಅಂದರೆ ಭಾಳ ಇಷ್ಟರೀ ಏ ನಂಗೆ ಕ್ರಿಕೆಟ್ ಅಂದರೆ ಭಾಳ ಇಷ್ಟ ಅಸಲ್ಯಾಗ ನಾ ಕ್ರಿಕೆಟ್ ತಗೊಂಡ್ಯಾನ್ರಿ ಎ ಬೇರೆ ಬೇರೆ ದೋಸ್ತ್ ಅದು ನಮ್ಮದೆಲ್ಲ ಫಾ ಸ್ವಲ್ಪ ದೋಸ್ತರು ಕ್ರಿಕೆಟ್ ಆಡ್ಲತ್ತಿರಿ ಸ್ವಲ್ಪ ದೋಸ್ತರು ಫುಟ್ಬಾಲ್ ಆಡ್ಲತ್ತರಿ ಈಗ ಬೇರೆ ಬೇರೆರು ಬೇರೆ ಆಟಾಡ್ಲತ್ತರಿ ನಾ ಕ್ರಿಕೆಟ್ ಅಂದ್ರೆ ನಂಗೆ ಭಾಳ ಇಷ್ಟ ಅಸಲ್ಯಾಗ ನಾ ಕ್ರಿಕೆಟ್ ಆಡ್ತೀನಿ ರಿ ನಾ ಕ್ರಿಕೆಟ್ನಾಗೆನ ಹನ್ನೊಂದು ಮಂದಿ ಟೀಮ್ ಚೂಸ್ ಮಾಡೀನ್ರಿ ಹನ್ನೊಂದು ಮಂದಿ ಟೀಮ್ ಚೂಸ್ ಮಾಡೀನಿ ಅವಾ ಬೇರೆ ಕಾಲೇಜ್ದವರು ಬೇರೆರೂ ಟೀಮ್ ಚೂಸ್ ಮಾಡ್ಯಾರ ಅವ್ ಟೀಮ್ಸಾ ನಮ್ಮದು ಟೀಮು ಮತ್ತು ಅವರ ಟೀಮ ಕ್ರಿಕೆಟ್ ಆಡೋದರಿ ಆ ಕ್ರಿಕೆಟ್ನ್ಯಾಗ ಅವ ಬೆಟ್ ಹಚ್ ಆಡ್ಲತ್ತೀವ್ರಿ ನಾ ಎಲ್ಲರೂ ಹತ್ತು ಹತ್ತು ರೂಪಾಯಿ ಹಾಕಿಸಿ ನ ಬೆಟ್ ಹಚ್ ಆಡ್ಲತೀವ್ರಿ ಅಪಾನೆಂಟ್ದವ್ರು ಭಿ ಹತ್ತತ್ತು ರೂಪಾಯಿ ಹಚ್ ಕೇಸಿಂದ ಕ್ರಿಕೆಟ್ ಆಡ್ಲತ್ತಾರ ಯಾರು ಕ್ರಿಕೆಟ್ ವಿನ್ ಆತಾರೆ ಅವರಿಗೆಲ್ಲ ನಾವು ಹತ್ತತ್ತು ರೂಪಾಯಿ ಅಷ್ಟು ನಾವೆಲ್ಲ ಈಗ ಎರಡೂ ತಂಡ ನಿಂತು ಎಷ್ಟು ಹತ್ತತ್ತು ರೂಪಾಯಿ ಹಾಕಿವೆಲ್ಲ ಅವಷ್ಟೂ ಹತ್ತತ್ತು ರೂಪಾಯಿ ಕೊಟ್ಟು ಬಿಡ್ತಾರ್ರಿ ವಿನ್ ಸ್ಪರ್ಧಿಗಳು ಯಾರು ವಿನ್ ಆಗ್ಯಾರ ಅದು ಹತ್ತತ್ತು ರೂಪಾಯಿ ನಿಂತು ನಾವು ರೊಕ್ಕ ಎಷ್ಟು ಆತದ ಅಷ್ಟು ಕಲೆಕ್ಷನ್ ನಮ್ಗೆ ಕೊಟ್ಟು ಬಿಡ್ತಾರೆ ಮತ್ತು ಆಮೇಲೆ ಕಾಲೇಜಿಂದ ಅದು ಬೇರೆ ಕಾಲೇಜ್ ಕಾಲೇಜ್ನಿಂತ ಭಿ ನಮಗೊಂದು ಅವಾರ್ಡ್ ಸಿಕ್ತದೆ ರಿ ಆಯಿತು ನಾವು ಕ್ರಿಕೆಟ್ ಅದೊಂದು ಶುರು ಮಾಡ್ದೇವೆ ನನ್ನದು ಫಸ್ಟ ಬ್ಯಾಟಿಂಗೇ ನನ್ನದು ಫಸ್ಟ್ ಬಾಲಿಂಗ್ ಇತ್ತು ಅವ್ರ್ದ ಕಡಿಂದ ಬ್ಯಾಟಿಂಗ್ ಇತ್ತು ನಾ ಬ್ಯಾಟಿಂಗ್ ಬಾಲಿಂಗ್ ಹಾಕ್ದ ಅವರ ಬ್ಯಾಟಿಂಗಾ ಅವ ಬ್ಯಾಟಿಂಗ್ ಆಡ್ಲತ್ತೆನೋ ಫಸ್ಟ್ ಬಾಲ ಏನೋ ಫೋರ್ ಹೋಯ್ತು ಆಯಿತು ನೆಕ್ಸ್ಟ್ ಬಾಲ್ ನಾವು ಒಂದು ನಾಲ್ಕೈದು ಬಾಲ್ ಆಡಿದೆವು ಆಡ್ದಿವಿ ಆಯಿತು ನಾಲ್ಕೈದು ಬಾಲ್ನ್ಯಾಗ ಅವ ಔಟಾಗಿ ಬಿಟ್ಟನ್ರಿ ಔಟಾದ್ ಮ್ಯಾಲ ಇನ್ನೊಂದು ಇನ್ನೊಬ್ಬ ಪ್ಲೇಯರ್ ಬಂದನು ರಿ ಹೀಗೆ ಹೀಗೆ ಎಲ್ಲ ಎಲ್ಲ ಪ್ಲೇಯರ್ಸ್ ಬಂದರು ಒಂದು ನಾಲ್ಕೈದು ಪ್ಲೇಯರ್ ಆದ್ಮೇಲೂ ಆಗ್ಮೇಗ ಒಂದು ನಾಲ್ಕೈದು ಪ್ಲೇಯರ್ ಆಯಿತು ಒಂದು ಫಾರ್ಟಿ ನೈನ್ ರನ್ಸ್ ಆದವು ಅವ್ರ ಕಡಿಂದ ಫಾರ್ಟಿ ನೈನ್ ರನ್ಸ್ ಆದವು ಇನ್ನೊಂದು ಇಬ್ರು ಪ್ಲೇಯರ್ ಬಂದರು ಅವರೆಷ್ಟು ಫಿಫ್ಟಿ ಫೈವ್ ರನ್ಸ್ ಓಡ್ದರು ಎಟ್ ಸಿಕ್ಸ್ಟಿಗೆ ಟಾರ್ಗೆಟ್ ಕೊಟ್ಟುಬಿಟ್ರಿ ನಮ್ಗೆ ಅದು ನೆಕ್ಸ್ಟ್ ನಮ್ಮದು ಬರ್ತೆ ರಿ ಬ್ಯಾಟಿಂಗ ನಾವು ಕೇಸಿಂದು ಬ್ಯಾಟಿಂಗ್ ಆಡ್ಲತ್ತರಿ ನಾ ಎಷ್ಟು ಅಂದರೂ ಫಸ್ಟ್ ಬ್ಯಾಟಿಂಗ್ ನನ್ನದು ದೋಸ್ತ ಆಡಿದರಿ ಇನ್ನೊಂದು ಆದ್ಮೇ ಪ್ರೇ ಸ್ನೇಹಿತ ಇದಾನೆ ರಿ ಅವ್ನಿಗೆ ಕೊಟ್ಟು ಬಿಟ್ಟರಿ ಫಸ್ಟ್ ಬ್ಯಾಟಿಂಗ್ ಅವ ಆಡಿದನು ಸೆಕೆಂಡ್ ಬ್ಯಾಟಿಂಗ್ ನಂದು ಇನ್ನೊಬನದು ದೋಸ್ತ ಬಂದನು ರಿ ಅವನಿಗೂ ಕೊಟ್ಟ ಸೆಕೆಂಡ್ ಬ್ಯಾಟಿಂಗ್ ಕೊಟ್ಟರಿ ಆಯಿತು ತರ್ಡ್ ಬ್ಯಾಟಿಂಗ್ ನಂದು ದೋಸ್ತ್ರು ಆಡ್ದ್ರು ಮತ್ತು ಆಮೇಲೆ ನಾ ಹೀಗೆ ಹೀಗೆ ಹೀಗೆನೇ ಆರನೇ ಒಂದು ಐದನೇ ಬ್ಯಾಟಿಂಗ್ ಬಂತು ರಿ ಐದನೇ ಬ್ಯಾಟಿಂಗ್ ನಾ ಆಡಿದೆರಿ ನಾ ಏನು ನಾನೊಂದು ತಂಡಗಲ್ಲ ವಿನ್ ಮಾಡಿ ಕೊಟ್ಟೆ ರಿ ನಾನು ತಂಡ ವಿನ್ ಮಾಡಿ ಕೊಟ್ಟೆ ರಿ ಅವು ರೊಕ್ಕ ಎಲ್ಲ ನಾವು ನಮ್ಮ ತಂಡ ವಿನ್ ಆಯ್ತು ರೀ ಹಾಗೆ ಅದು ಕಾಲೇಜಿಂದ ಕಡೆಯಿಂದ ಭಿ ನಮಗೆ ನಮ್ಮ ಕಾಲೇಜ್ದಾಗ ಮಾಡ್ದರಿ ನಮ್ಮ ಪ್ರಾಂಶುಪಾಲರು ಬಂದರು ರಿ ಆ ಒಂದು ಏನಂತಾರ ಗೇಮ್ ಆಡಿದ ಆಡಿದ ಬಹುಮಾನ ಕೊಟ್ಟರೀ ಎಲ್ಲ ನಮ್ಮ ತಂಡಕ್ಕೆಲ್ಲ ನಮ್ಮ ತಂಡಕ್ಕೆಲ್ಲ ಸ್ಟೇಜ್ ಮ್ಯಾಲ್ ಕರ್ದರೀ ಸ್ಟೇಜ್ ಮ್ಯಾಲ್ ಕರ್ದು ಮ್ಯಾಲ ಅಲ್ಲೊಂದು ಸ್ವಲ್ಪ ವರ್ಣನೆ ಮಾಡಿದ್ರಿ ನಮ್ಮ ಕಾಲೇಜಿನ ಹೆಸ್ರೆಲ್ಲ ಇಡೀ ಡಿಸ್ಟಿಕ್ ಲೆವೆಲಾಗೆ ಟಾಪ್ನೆಪ್ ತರ್ಸಿರು ಅಂತ್ಹೇಳಿ ಕೇಸಿಂದ್ ನಮಗೆಲ್ಲ ವರ್ಣನೆ ಮಾಡಿದ್ರೀ ನಾ ನಮ್ಮ ದೋಸ್ತರೆಲ್ಲ ಖುಷಿ ಆದೆವ್ರೀ ಖುಷಿ ಆದ ಕೇಸಿಂದ ನಾವು ದೊಡ್ದೊಂದು ಕಪ್ ಕೊಟ್ಟರು ರಿ ಆಯ್ತು ಪ್ ಬೇರೆ ಕಾಲೇಜ್ದೊರು ನಮಗೆ ಒಂದು ಕಪ್ ಕೊಟ್ಟರು ರಿ ಆಯಿತಲ್ಲ ಬೇರೆ ಕಾಲೇಜಿನ ಕ್ರಿಕೆಟ್ ಟೀಮ್ ಚಾಂಪಿಯನ್ ಸಂಗಡ್ ನಾವು ಶೇಕ್ ಆ್ಯಂಡ್ ಮಾಡ್ದೇವೆ ರಿ ಆಯ್ತು ರೀ ಇದೇ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಇದೇ ಇದೆ ಥರ ನಮ್ಮದು ವರ್ಷ ವರ್ಷ ನಮ್ಮ ಕಾಲೇಜ್ನಾಗ ಕ್ವಾ ಇದು ಇರ್ತವೆ ರಿ ಏನಂತಾರ ಸ್ಪೋರ್ಟ್ಸ್ ವೀಕ್ ಇರ್ತವೆ ರಿ ಆ ಸ್ಪೋರ್ಟ್ಸ್ ವೀಕ್ನಾಗೆ ನಾ ವರ್ಷ ವರ್ಷ ಭಿ ಬಾಗವ ಭಾಗವಹ್ಸ್ತಿವ್ರಿ ಭಾಗವಹಿಸಿ ಕೇಸಿಂದ ನ ನಮ್ಮದೇ ಕಾಲೇಜ್ ಇದು ನಾಲ್ಕೈದು ವರ್ಷ ಹಿಡ್ಕೊಂಡ್ ನಮ್ಮದೇ ಕಾಲೇಜ್ ಟಾಪ್ನಾಗ ಹೊಂಟದ್ರಿ ಕ್ರಿಕೆಟ್ನ್ಯಾಗ ಅಂದ ಕೇಸಿಂದ ಹೇಳೋದು ಭಾಳ ಇಷ್ಟಪಡ್ತೀನಿ ರಿ